ಒಂಬತ್ತು ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಐವತ್ತೆಂಟು ಹದಿನೆಂಟು ಎಪ್ರಿಲ್ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ಹದಿನಾಲ್ಕು ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು